ಹಲೋ ಹಾಂ ಹೇಳಿ

ಹಾಂ ಮೇಡಮ್ ಹೇಳಿ

ಹಾಂ ತುಮಕೂರು ಸೈಡ್ ಹಾಂ ಹಾಂ ಓಕೆ ಮ್ಯಾಮ್ ಹಾಂ ಹಾಂ ಓಕೆ ಮ್ಯಾಮ್ ಹಾಂ ಹೇಳ್ ಹಾಂ ಹೇಳ್ತೀನಿ ತುಮಕೂರಲ್ಲಿ ತುಂಬಾನೇ ಚೆನ್ನಾಗಿರೋ ರೆಸ್ಟೊರೆಂಟ್ಸ್ ಇದ್ದಾವೆ ನಿಮಗೆ ಹಾಲ್ಟ್ ಆಗಕ್ಕೂ ತುಂಬಾನೇ ಪ್ಲೇಸಸ್ ತುಂಬ ಚೆನ್ನಾಗಿದ್ದಾವೆ ತಾಜ್ ರೆಸ್ಟೋರೆಂಟ್ ಅಂತ ಒಂದಿದೆ ಹಾಂ ಮತ್ತೆ ಕಸ್ತೂರ್ಬಾ ಅಂತ ಹೇಳಿಬಿಟ್ಟು ಅಲ್ಲಿ ಅದು ಪಾರ್ಕ್ ಟೈಪ್ ಚೆನ್ನಾಗಿದೆ ನಿಮಗೆ ಪೀಸ್ಫುಲ್ಲಾಗಿ ಇರೋದಿಕ್ಕೆ ತುಂಬ ಚೆನ್ನಾಗಿದೆ ರೆ ಕಸ್ತೂರ್ಬಾ ಅಂತ ವೆಜ್ ರೆಸ್ಟೋರೆಂಟ್ ಅದು ಹಾಂ ಚೆನ್ನಾಗಿರುತ್ತೆ ಚೆನ್ನಾಗಿ ಹಾಂ ಚೆನ್ನಾಗಿರುತ್ತೆ ನಾನು ನಿಮ್ಮದರಲ್ಲಿ ಇದರಲ್ಲಿ ಯಾವುದಾದರೂ ಒಂದು ನಾನು ಹೇಳಿರ್ತೀನಲ್ಲ ಅದರಲ್ಲಿ ಯಾವುದಾದರೂ ಒಂದು ಸೆಲೆಕ್ಟ್ ಮಾಡಿ ಅದರದ್ದು ಲೊಕೇಶನ್ ಎಲ್ಲ ನಾನು ಸೆಂಡ್ ಮಾಡ್ತೀನಿ ನಿಮಗೆ ಮತ್ತೆ ನಂಜುಂಡೇಶ್ವರ ಅಂತ ಹೇಳಿಬಿಟ್ಟು ಒಂದು ರೆಸ್ಟೋರೆಂಟ್ ಹ್ಞೂ ಮತ್ತು ಅಟ್ಮೋಸಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಲೋಕೆ ನಿಮಗೆ ಯಾವುದು ಬೇಕೋ ಅದು ಸೆಲೆಕ್ಟ್ ಮಾಡಿರ್ರೀ ನಾನು ಫೋಟೋಸ್ ಕಳಿಸ್ತೀನಿ ನಾನು ನಿಮ್ಮ ನಂಬರ್ಗೆ ಅದರಲ್ಲಿ ನಿಮಗೆ ಯಾವುದು ಬೇಕೋ ಅದು ಸೆಲೆಕ್ಟ್ ಮಾಡಿ ಲೊಕೇಶನ್ ಸೆಂಡ್ ಮಾಡ್ತೀನಿ ನಾನು ಹಾಂ ಒಬ್ಬರೇನಾ ಇರೋದು

ಹಾಂ ಹಾಂ ಟು ಡೇಸ್ ಇಲ್ಲೇ ಇರ್ತೀರಾ ಅಲ್ವಾ ಅಲ್ಲಿ ರೂಮ್ಸ್ ಎಲ್ಲ ಚೆನ್ನಾಗಿರ್ತವೆ ಇರ್ರಿ ಓಕೆ ಕಳ್ಸಾ ಕಳಿಸ್ತೀನಿ ನಾನು ನಿಮಗೆ ಹಾಂ ಆಯಿತು ಹ್ಞೂ ಓಕೆ ಓಕೆ ಹಾಂ ಓಕೆ